ತುಮಕೂರು ಜಿಲ್ಲೆಯಲ್ಲಿ ಅಂತ ಬಂದಾಗ ಸರ್ಕಾರಿ ಕೆಲಸಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನ ಕೊಡ್ತೀವಿ ಅಂತಾನೆ ಹೇಳ್ಬೋದು ಸರ್ಕಾರಿ ಕೆಲಸಕ್ಕೆ ಯಾಕೆ ಹೆಚ್ಚಿನ ಪ್ರಾಧಾನ್ಯತೆ ನೀಡ್ತೀವಿ ಅಂತ ಬಂದಾಗ ಒಂದು ಬಾರಿ ಸರ್ಕಾರಿ ಕೆಲಸವನ್ನು ಏನಾರು ತೆಗೆದುಕೊಂಡರೆ ತನ್ನ ಅರುವತ್ತು ವರ್ಷದ ವಯಸ್ಸು ಮುಗಿಯುವ ತನಕ ಸರ್ಕಾರಿ ಕೆಲಸದಲ್ಲಿ ಇದ್ದು ರಿಟೈರ್ಡ್ ಆದ ನಂತರ ತು ಕೂತು ತಿನ್ನಬೇಕು ಮತ್ತು ಸರ್ಕಾರಿ ಕೆಲಸದಲ್ಲಿ ಸಂಬಳವು ಹೆಚ್ಚಾಗುತ್ತಿರುತ್ತದೆ ಸರ್ಕಾರಿ ಕೆಲಸದಲ್ಲಿ ರಿಸ್ಕು ಕಡಿಮೆ ಇರುತ್ತದೆ ಕೆಲಸ ಮಾಡಿದಷ್ಟು ಮಾಡಿದಷ್ಟು ಮಾಡಬಹುದು ಮಾಡಿ ಬಿಟ್ಟಷ್ಟು ಬಿಡಬಹುದು ಇದು ಒಂದು ಅನುಕೂಲ ಸರ್ಕಾರಿ ಕೆಲಸದ್ದಂತ ಹೇಳ್ಬೋದು ಯಾವುದೇ ಒಬ್ಬ ವ್ಯಕ್ತಿಯು ಸರ್ಕಾರಿ ಕೆಲಸಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನ ನೀಡ್ತಾನೆ ಅಂತಾನೇ ಹೇಳ್ಬೋದು ಸರ್ಕಾರಿ ಕೆಲಸಕ್ಕೆ ಹೆಚ್ಚು ಇಷ್ಟವನ್ನು ಪಡ್ತಾನೆ ಅಂತಾನೆ ಹೇಳ್ಬೋದು ನೆಕ್ಸ್ಟು ಪ್ರೈವೇಟ್ ಕೆಲಸ ಅಂದರೆ ಖಾಸಗಿ ಕೆಲಸಗಳು ಖಾಸಗಿ ಕೆಲಸಗಳು ಅಂತ ಬಂದಾಗ ಖಾಸಗಿ ಕೆಲಸಗಳಂದರೆ ಗೌರ್ಮೆಂಟ್ ಕೆಲಸ ಸಿಗದೇ ಇದ್ದ ವ್ಯಕ್ತಿಯು ತ್ ತನಗೆ ಕೆಲಸ ಸಿಗದೇ ಇದ್ದ ವ್ಯಕ್ತಿಯು ಬೇರೆ ಕಾರಣವಿಲ್ಲದೆ ಖಾಸಗಿ ವಲಯಕ್ಕೆ ಬಂದು ದುಡಿಯುತ್ತಾನೆ ಅಂತಾನೆ ಹೇಳ್ಬೋದು ಖಾಸಗಿ ವಲಯದಲ್ಲಿ ಅಂತ ಬಂದಾಗ ಹೆಚ್ಚಿನ ರಿಸ್ಕ್ ಇರತ್ತದಂತ ಹೇಳ್ಬೋದು ಅವ್ರು ಕೇಳ್ದಂಗೆಲ್ಲ ಕೇಳಬೇಕು ಅವ್ರು ಹೇಳಿದ ಕೆಲಸನೆಲ್ಲ ಮಾಡಬೇಕು ಹೆಚ್ಚು ಹೆಚ್ಚಿನ ಕೆಲಸವನ್ನು ಮಾಡಬೇಕು ಕಡಿಮೆ ಸಂಬಳ ಕೊಡ್ತಾರೆ ಅರುವತ್ತು ವರ್ಷವಾದರೂ ದುಡಿಬೇಕು ಅದರಲ್ಲಿ ಟ್ರೆ ರಿಟೈರ್ಡ್ಮೆಂಟ್ ಆದರೂ ಪೆನ್ಶನ್ ಗಿನ್ಶನ್ ಏನು ಬರೋದಿಲ್ಲ ಈ ರೀತಿಯನ್ನು ಖಾಸಗಿ ವಲಯಕ್ಕೆ ಪ್ರಾಧಾನ್ಯತೆಯನ್ನ ಕಡಿಮೆ ಕೊಡ್ತಾರೆ ಅಂತಾನೆ ಹೇಳ್ಬೋದು ಮತ್ತು ತುಮಕೂರು ಜಿಲ್ಲೆಯಲ್ಲಿ ಬರೇ ಉದ್ಯೋಗಾವಕಾಶಕ್ಕೆ ಮಾತ್ರವಲ್ಲದೆ ಉದ್ಯೋಗಾವಕಾಶಕ್ಕೆ ಮಾತ್ರಾನೆ ಪ್ರಾಧಾನ್ಯತೆಯನ್ನು ನೀಡದೆ ಸ್ವ ಉದ್ಯೋಗಗಳನ್ನು ಕಲ್ಪಿಸಿಕೊಂಡಿದ್ದಾರೆ ಸ್ವ ಉದ್ಯೋಗಗಳನ್ನು ಈ ರೀತಿ ಯಾವ ರೀತಿ ಕಲ್ಪಿಸಿಕೊಂಡಿದ್ದಾರೆ ಅಂತ ಬಂದಾಗ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವುದಾಗಿರಬಹುದು ಮತ್ತು ಅಂಗಡಿಗಳನ್ನು ಇಟ್ಟು ವ್ಯಾಪಾರವನ್ನು ಮಾಡುವುದಾಗಿರಬಹುದು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡುವುದಾಗಿರಬಹುದು ವ್ಯಾಪಾರಗಳನ್ನು ಮಾಡುವುದು ವ್ಯವಹಾರಗಳನ್ನು ಮಾಡುವುದು ಹೂವಿನ ಮಂಡಿ ವ್ಯಾಪಾರವನ್ನು ಮಾಡುವುದಾಗಿರಬಹುದು ಸ್ವ ಉದ್ಯೋಗ ಅಂತ ಬಂದಾಗ ಶ್ರೀ ಶಕ್ತಿ ಈ ರೀತಿ ಹಪ್ಪಳದ ಕಾರ್ಖಾನೆಗಳಾಗಿರ್ಬೋದು ಡ್ರಿಂಕ್ಸ್ ಕಾರ್ಖಾನೆಗಳಾಗಿರ್ಬೋದು ಮತ್ತೆ ಕೋಲ್ಡ್ ಡ್ರಿಂಕ್ಸ್ ಕಾರ್ಖಾನೆಗಳು ಐಸ್ ಕ್ರೀಮ್ಗಳು ಮಾಡುವುದಂದಾಗಿರ್ಬೋದು ಕುರ್ಕುರೆ ಫ್ಯಾಕ್ಟ್ರಿಗಳಾಗಿರ್ಬೋದು ಈ ರೀತಿಯ ಮುಂತಾದವುಗಳ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿಕೊಂಡು ಸ್ವ ಉದ್ಯೋಗವನ್ನು ಮಾಡಿಕೊಳ್ಳುವುದು ಸ್ವಂತ ಬಿಸ್ನೆಸ್ ಅಂತನೇ ಕರಿತೀವಿ ಸೇವಾವಲಯ ಸರ್ವೀಸ್ ಸೆಕ್ಟರ್ ಅಂದರೆ ಯಾವ ರೀತಿ ಸೇವೆಯನ್ನು ಕೊಡೋದು ಅಂತ ಬಂದಾಗ ಸೇವಾವಲಯ ಪ್ರತಿಯೊಬ್ಬ ವ್ಯಕ್ತಿಯು ಸೇವೆಗೆ ಸೇರಲು ಇಷ್ಟಪಡುವುದಿಲ್ಲ ಯಾರೋ ಒಬ್ಬೊಬ್ಬರು ಸೇವೆಗೆ ಸೇರಲು ಇಷ್ಟಪಡ್ತಾರೆ ಉದಾಹರಣೆಗೆ ಪೋಲೀಸ್ಗೆ ಸೇವೆಗೆ ಸೇರೋ ಅಂಥದ್ದು ಪೋಲೀಸ್ ಸೇವೆ ವಲಯ ಪೋಸ್ಟ್ ಆಪೀಸ್ನಲ್ಲಿ ಸೇರುವಂತ ಸೇವಾವಲಯ ಅಂತನೇ ಕರಿತೀವಿ ಹಾರ್ಮಿ ದೇಶ ಕಾಯೋದು ಒಂದು ಸೇವಾವಲಯ ಅಂತನೇ ಕರಿತೀವಿ ಬ್ಯಾಂಕಿನಲ್ಲಿ ಸೇವೆಯನ್ನು ಸೇವಾವಲಯ ಇನ್ಸೂರೆನ್ಸ್ನಲ್ಲಿ ಮಾಡೋದು ಸೇವೆ ಈ ರೀತಿ ಸೇವಾವಲಯ ಇನ್ನು ತುಮಕೂರು ಜಿಲ್ಲೆಯ ಉದ್ಯೋಗಾವಕಾಶ ಬಿಟ್ಟು ಜೀವನೋಪಾಯಕ್ಕಾಗಿ ಮುಖ್ಯವಾಗಿ ಅಂತ ಬಂದಾಗ ಕೃಷಿ ಅಂತ ಕರಿತೀವಿ ಕೃಷಿ ಅಂತ ಬಂದಾಗ ಕೃಷಿಯು ಭಾರತದ ಬೆನ್ನೆಲುಬು ಅಂತಾನೆ ಕರಿತೀವಿ ಕೃಷಿ ಕ್ಷೇತ್ರದಲ್ಲಿ ಸುಮಾರು ಪರ್ಸೆಂಟಷ್ಟು ತುಮಕೂರು ಜಿಲ್ಲೆಯಲ್ಲಿ ಕೃಷಿಯನ್ನೇ ಅವಲಂಬಿಸಿದ್ದಾರೆ ಅಂತಾನೆ ಹೇಳ್ಬೋದು ಅದು ಮಳೆಗೆ ಅವಲಂಬಿತವಾದ ಕೃಷಿ ಆಗಿರ್ಬೌದು ಬೋರಿಗೆ ಅವಲಂಬಿತವಾದ ಕೃಷಿ ಆಗಿರ್ಬೌದು ಒಟ್ನಾಗಿ ಕೃಷಿಯನ್ನೇ ಬೇರೆ ಅವಲಂಬಿಸಿದ್ದಾರೆ ಅಂತ ತುಮಕೂರು ಜಿಲ್ಲೆ ತೆಂಗಿನಕಾಯಿಗೆ ಹೆಸರುವಾಸಿ ಮತ್ತು ಕರ್ನಾಟಕದಲ್ಲಿ ಅತಿ ಹೆಚ್ಚು ರಾಗಿನೇ ಬೆ ರಾಗಿ ಬೆಳೆಯನ್ನು ಬೆಳೆಯುವುದಂತ ಬಂದಾಗ ತುಮಕೂರು ಜಿಲ್ಲೆಯಲ್ಲಿ ಅಂತ ಕರಿತೀವಿ ತುಮಕೂರು ಜಿಲ್ಲೆಯಲ್ಲಿ ಅಂತ ಕರಿತೀವಿ ರಾಗಿ ಬೆಳೆಯನ್ನು ಬೆಳೆಯುವುದು ತುಮಕೂರು ಜಿಲ್ಲೆಯಲ್ಲಿ ಮಾತ್ರ ಮತ್ತು ಕೃಷಿ ಅಂತ ಬಂದಾಗ ತುಮಕೂರು ಜಿಲ್ಲೆಯಲ್ಲಿ ಅಂತ ಬಂದಾಗ ತುಮಕೂರು ಜಿಲ್ಲೆಯಲ್ಲಿ ಕೃಷಿ ಕೃಷಿ ಕೃಷಿಗೆ ಅನೇಕ ಪ್ರಾಧಾನ್ಯತೆಯನ್ನ ಕೊಟ್ಟು ಕೃಷಿಯಲ್ಲಿ ಚಟುವಟಿಕೆಗಳನ್ನು ನಡೆಸ್ತಾರೆ ಅಂತಾನೆ ಹೇಳ್ಬೋದು ಕೃಷಿ ಚಟುವಟಿಕೆಗಳು ಅಂತ ಬಂದಾಗ ತುಮಕೂರು ಜಿಲ್ಲೆಯಲ್ಲಿ ಕೃಷಿ ಚಟುವಟಿಕೆಗಳು ಅಂತ ಬಂದಾಗ ನೀಡುವುದರ ಮೂಲಕ ವಾಣಿಜ್ಯ ಕೃಷಿಯ ಜೊತೆ ಊಟಕ್ಕಾಗಿ ಮಾಡುವಂತಹ ಬೇರೆ ಕೃಷಿ ಇರ್ತದೆ ವಾಣಿಜ್ಯ ಕೃಷಿ ಅಂತ ಬಂದಾಗ ಅಡಿಕೆ ತೋಟ ತೆಂಗಿನ ತೋಟ ಮುಂತಾದ ವಾಣಿಜ್ಯೋದ್ಯಮ ಬೆಳೆಗಳನ್ನು ಬೆಳೆಯುವುದಂದರೆ ಮಾರಾಟಕ್ಕಾಗಿ ಬೆಳೆಯುವಂಥ ಬೆಳೆಗಳನ್ನು ವಾಣಿಜ್ಯೋದ್ಯಮ ಬೆಳೆಗಳಂತ ಕರಿತೀವಿ ತಿನ್ನೋದಕ್ಕೋಸ್ಕರ ಬೆಳೆಯುವಂಥ ಬೆಳೆಗಳನ್ನು ಸ್ವ ಕನ್ಸ್ಯೂಮರ್ ಬೆಳೆಗಳು ಅಂತ ಕರಿತೀವಿ ಈ ರೀತಿ ಆದಂತಹ ಬೆಳೆಗಳನ್ನು ಬೆಳೆಯುವುದರ ಮೂಲಕ ಮುಂತಾದ ಬೆಳೆಗಳನ್ನು ಬೆಳೆಯುವುದರ ಮೂಲಕ ತುಮಕೂರು ಜಿಲ್ಲೆಯಿರುವಂಥ ಉದ್ಯೋಗವಕಾಶ ಉದ್ಯೋಗಾವಕಾಶಗಳನ್ನೇ ಅವಲಂಬಿಸದೆ ಸ್ವ ಉದ್ಯೋಗ ಸ್ವ ಉದ್ಯೋಗ ಆಗಿರ್ಬೋದು ಮುಂತಾದವುಗಳನ್ನು ಅವಲಂಬಿಸಿ ಈ ತುಮಕೂರು ಜಿಲ್ಲೆಯಲ್ಲಿ ಬರೇ ಗೌರ್ನಮೆಂಟ್ ಕೆಲಸಕ್ಕೆ ಅಲ್ಲದೆ ಖಾಸಗಿ ಕೆಲಸಕ್ಕೂ ಅಲ್ಲದೆ ಸ್ವ ಉದ್ಯೋಗಗಳನ್ನು ಮಾಡಿಕೊಂಡು ಸ್ವ ಉದ್ಯೋಗಗಳನ್ನು ಮಾಡಿಕೊಂಡು ಜೀವನ ಮಾಡುತ್ತಿದ್ದರೆ ಸರ್ವೀಸ್ ಸೆಕ್ಟರ್ನಲ್ಲೂ ಜೀವನವನ್ನು ಮಾಡುತ್ತಿದ್ದಾರೆ ಜೀವನೋಪಾಯಕ್ಕಾಗಿ ಕೃಷಿಯನ್ನು ಅವಲಂಬಿಸಿದ್ದಾರೆ ಕೈಗಾರಿಕೆಯನ್ನು ಪ್ರಾರಂಭಿಸಿದ್ದಾರೆ ಕೆಲಸಕ್ಕೆ ಹೋಗುತ್ತಿದ್ದಾರೆ ಫ್ಯಾಕ್ಟ್ರಿಯಲ್ಲಿ ದುಡಿಯುತ್ತಿದ್ದಾರೆ ತುಮಕೂರು ಜಿಲ್ಲೆಯ ದುಡಿಯುವ ವರ್ಗ ಹೆಚ್ಚಾಗಿದ್ದು ಯುವಕರು ತಹಾ ಹೆಚ್ಚಾಗಿ ದುಡಿಯುವ ವರ್ಗ ಜಾಸ್ತಿ ಇದ್ದು ದುಡಿಯುವ ಕೆಲಸವನ್ನು ಮಾಡಿಕೊಂಡು ಅತಿ ಹೆಚ್ಚು ದುಡಿಮೆಯನ್ನು ದುಡಿಮೆತ್ತ ಆರ್ಥಿಕ ಸ್ಥಿತಿಯನ್ನು ಉತ್ತಮಲ್ಲಿ ಇಟ್ಟುಕೊಂಡು ಸ್ವ ಉದ್ಯೋಗಗಳನ್ನು ಮಾಡುತ್ತಿದ್ದಾರೆ ಅಂತಾನೆ ಹೇಳ್ಬಹುದು